ಹೌದು ನಾನು ಹವ್ಯಾಸ ಅಂತಲೇ ಈ ಒಂದು ಅಡುಗೇನ ಅಡುಗೆಯ ಕಲೆಯನ್ನು ನಾನು ಉದ್ಯೋಗವಾಗಿ ತೆಗೆದುಕೊಂಡಿದ್ದೇನೆ ಕೂಡ ಒಂದು ಕಾಲದಲ್ಲಿ ಒಟ್ಟು ಮನೆಯಿಂದಲೇ ಅಡುಗೇನ ತಯಾರು ಮಾಡಿ ಈಗ ಹೋಟೆಲ್ ಊಟ ತಿಂದು ತಿಂದು ಸುಮಾರು ಜನ ಅಂದರೆ ಹೊರಗಡೆಯಿಂದ ಫ್ಯಾಮಿಲೀನ ಬಿಟ್ಟು ಬಂದಿರತಕ್ಕಂಥ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಅವರಿಗೆ ಮನೆ ಅಡುಗೆ ಅಂತ ಹೇಳಿ ಒಂದು ಊಟಕ್ಕೆ ಇಷ್ಟು ಅಂತ ಬೆಲೆನ ನಿಗದಿ ಮಾಡಿ ಅವರಿಗೆ ಊಟಕ್ಕೆ ನಾನು ಡಬ್ಬಿಯಲ್ಲಿ ಕಟ್ಟಿ ಕೊಡಿಸಿದ್ದೇನೆ ಕೂಡ ಅದರಿಂದ ನನಗೆ ಆದಾಯ ಕೂಡ ಬಂದಿದೆ ಇದಕ್ಕೆ ನಮ್ಮ ಪತಿಯ ಪತಿ ಕೂಡ ಸಹಕಾರ ನೀಡಿದ್ದಾರೆ ತಾಯಿ ತಂದೆ ಕೂಡ ಸಹಕಾರ ನೀಡಿದ್ದಾರೆ ಅದನ್ನ ಉದ್ಯಮವಾಗಿ ನಾನು ಕೂಡ ಬಳಸಿಕೊಂಡಿದ್ದೇನೆ ಇದನ್ನು ನಾನು ಒಂದು ಅಂದರೆ ಕುಟುಂಬದವರು ಮೊದಲನೆದಾಗಿ ನನ್ನ ಕೈಯಿಂದ ಆಗುತ್ತಾ ಇಲ್ವಾ ಅನ್ನೋದು ತುಂಬ ಅಂದರೆ ನನ್ನ ನನ್ನ ಒಂದು ದೈನಂದಿನ ಚಟುವಟಿಕೆಗಳ ಜೊತೆಗೆ ಇದು ಆಗುತ್ತಾ ಒಬ್ಬರಿಗೆ ಊಟದ ವ್ಯವಸ್ಥೆ ಮಾಡಿಕೊಡೋದು ಡಬ್ಬಿ ವ್ಯವಸ್ಥೆ ಮಾಡಿಕೊಡೋದು ಆಗುತ್ತಾ ಮಗೂನ ನೋಡಿಕೊಂಡು ಗಂಡನಿಗೆ ಕೆಲಸಕ್ಕೆ ಕಳಿಸಿ ಈ ಒಂದು ಕೆಲಸ ಮಾಡ್ಕೊಡೋಕ್ಕಾಗುತ್ತಾ ನನ್ನ ಕೈಯಿಂದ ಅನ್ನೋದು ಮೊದಲನೆಯದಾಗಿ ಅನುಮಾನ ಇತ್ತು ಯಾವಾಗ ನಾನು ಈ ಒಂದು ಕೆಲಸದಲ್ಲಿ ನಿರಳಿತ ನಿರತಳಾಗಿ ಕಾರ್ಯನ ಯಶಸ್ವಿ ಮಾಡ್ಕೊಟ್ನಲ್ಲ ತುಂಬ ಎಲ್ಲರಿಗೂ ನನ್ನ ಮೇಲೆ ವಿಶ್ವಾಸ ಜಾಸ್ತಿ ಬಂತು ಹಾಗೇ ಎಲ್ಲರಿಗೂ ಕೂಡ ಖುಷಿಯಾಯಿತು ಹೌದು ಇವಳು ಒಂದು ಕೆಲಸ ಮಾಡಬಲ್ಲಳು ಅನ್ನೋ ಒಂದು ಒಂದು ನಂಬಿಕೇನ ನಾನು ಬಲವಾಗಿ ಎಲ್ಲರಲ್ಲೂ ಮೂಡಿಸಿದ್ದೆ ಹಾಗಾಗಿ ನನಗೊಂದು ಹೆಮ್ಮೆಯಿದೆ ಹೌದು ನಾನು ಇದನ್ನು ಒಂದು ಹವ್ಯಾಸ ಅನ್ನೋದು ಒಂದು ಅಡುಗೆ ಕಲೇನ ಉದ್ಯೋಗವಾಗಿ ತೆಗೆದುಕೊಂಡಿದ್ದೇನೆ ಬಳಸ್ಕೊಂಡಿದ್ದೇನೆ ಕೂಡ ಹೆಮ್ಮೆಯಿದೆ